ಮ್ಯಾಮ್ ಇದು ಮೈಸೂರು ಜಂಕ್ಷನ್ ಪೊಲೀಸ್ ಸ್ಟೇಷನ್ನಾ ಮ್ಯಾಮ್ ಏನಿಲ್ಲ ನಾನು ಮೈಸೂರಿಂದ ಹಾಸನ ಬರ್ತಾ ಇರಬೇಕಾದ್ರೆ ಟಿಕೆಟ್ ಮಿಸ್ಸಾಗಿ ಬಿಟ್ಟಿದೆ ಮ್ಯಾಮ್ ಅದಕ್ಕೋಸ್ಕರ ಮಾಡಿದೆ ಅಂದರೆ ನೀವು ಏನೂ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಡಿ ಫೈನ್ ಎಲ್ಲ ಹಾಕ್ಬೇಡಿ ಅಂತ ಹೇಳೋಕ್ಕೆ ಅಂತ ಮಾಡಿದೆ ಇಲ್ಲ ಮ್ಯಾಮ್ ಆದರೆ ನಾನು ಅಂದರೆ ಅದು ನಂಗೆ ಗೊತ್ತಿಲ್ಲ ಅದು ಬರ್ತಾ ಇರಬೇಕಾದ್ರೆ ಅದು ಮಿಸ್ ಆಗೋ ಇಲ್ಲ ಇಲ್ಲ ಎಕ್ಸಾಮ್ ಯಾವುದೋ ಎಕ್ಸಾಮಿಗೋಸ್ಕರ ಇಲ್ಲ ಮ್ಯಾಮ್ ಯಾವುದೋ ಎಕ್ಸಾಮಿಗೋಸ್ಕರ ಬರ್ತಿದ್ದೆ ಮ್ಯಾಮ್ ಸ್ಟೂಡೆಂಟ್ ಥರ ಇದ್ದೀನಿ ಹಾಗಾಗಿ ಅದು ಮಿಸ್ ಆಯಿತು ಅದು ಹೇಗ್ ಮಿಸ್ ಆಯಿತು ಅಂತ ನಂಗೆ ಗೊತ್ತಾಗ್ಲಿಲ್ಲ ಮಿಸ್ ಆಗಿದೆ ಇಲ್ಲ ಮ್ಯಾಮ್ ಅಂದರೆ ಫೈನ್ ಕಟ್ಟಬೇಕು ಆ ಆ ರೀಸನ್ನಿಗೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತ ಇದ್ದೀನಿ ಇಲ್ಲ ಮ್ಯಾಮ್ ಟೂ ಮಂತ್ಸ್ ಬ್ಯಾಕ್ ಕೂಡ ಹೀಗೇ ಆಗಿತ್ತು ಅವಾಗಲೂ ಕೂಡ ಫೈನ್ ಕಟ್ಟೇ ಬಂದಿದ್ದೀನಿ ಟೂ ಮಂತ್ಸ್ ಕೂಡ ಹಿಂಗೇ ಆಗಿತ್ತು ಅವಾಗ ಕೂಡ ಫೈನ್ ಕಟ್ಬಿಟ್ಟು ಬಂದಿದ್ದೀನಿ ಇವಾಗ ಇವಾಗ ಮತ್ತೆ ಅದು ಹಾಂ ಇಲ್ಲ ಮ್ಯಾಮ್ ಅದು ಮಿಸ್ ಆಗಿದೆ ಹೇಗಂತ ನಂಗೆ ಗೊತ್ತಿಲ್ಲ ಹಿಂಗೇ ಬ್ಯಾಗ್ ಸಮೇತನೇ ಇದಾಗಿದೆ ಲಾಸ್ಟ್ ಟೈಮು ಕೂಡ ಹಿಂಗೇನೇ ಅಂದರೆ ಅವಾಗ ಬರೀ ಇದು ಟಿಕೆಟ್ ಮಿಸ್ಸಾಗಿತ್ತು ಅಷ್ಟೇ ಇವಾಗ ಬ್ಯಾಗ್ ಸಮೇತನೇ ಮಿಸ್ಸಾಗ್ಬಿಟ್ಟಿದೆ ಮ್ಯಾಮ್ ಇಲ್ಲ ಮ್ಯಾಮ್ ಅದು ತುಂಬ ರಶ್ ಇತ್ತಲ್ಲಾ ಬರ್ತಾ ಇರಬೇಕಾದ್ರೆ ಬ್ಯಾಗ್ ಸಮೇತ ಇಲ್ಲ ಮ್ಯಾಮ್ ಅದು ಸರಿ ಮ್ಯಾಮ್ ಓಕೆ ಬಿಡಿ ಹ್ಞೂ